ಸರ್ ನಮಸ್ಕಾರ ಸರ್ ವಿಜಯ್ ಸರ್ ಅವರಾ ಮಾತಾಡೋದು ಸರ್ ನಾವು ಗೋಕುಲ್ ಅಂತ ಮೊನ್ನೆ ಆಸ್ಪೆಟ್ಲಲ್ಲಿ ಅಡ್ಮಿಟ್ ಆಗಿದ್ವಲ್ಲ ಹೋದ್ ವಾರ ಈಗ ಲೂಶ್ ಲೂಸ್ ಮೋಷ ಹಾಂ ಲೂಸ್ ಮೋಷನ್ಸ್ ಅಂತ ಆಡ್ಮಿಟ್ ಆಗಿದ್ದೆವಲ್ಲ ಸರ್

ಸರ್ ಏನಿಲ್ಲ ಪ್ರಾಬ್ಲಮ್ ಏನೂ ಕಮ್ಮಿ ಆಗಿಲ್ಲ ಸರ್ ಹಂಗೆ ಇದೆ ವಾರ ಅಡ್ಮಿಟ್ ಆಗಿದ್ದೆ ಸರ್

ಹೌದ್ ಸರ್ ವಾಮ್ ವಾಮಿಟ್ ಆಗ್ತಾ ಇದೆ ಆವಾಗಾವಾಗ ಬ್ಲೆಡ್ಡು ಕಿತ್ಕೊಂಡ್ಬರ್ತಾ ಇದೆ ಸರ್ ಹೌದು ಸರ್ ಹೌದು ಸರ್

ಇಲ್ಲ ಸರ್ ಬೆಳಗ್ಗೆ ನಾನು ಎದ್ದಾಗ ಒಂದು ಎಳನೀರು ಮಾಮೂಲಿಯಾಗಿ ಒಂದು ಓ ಆರ್ ಎಸ್ ಜ್ಯೂಸ್ ಕುಡಿತೀನಿ ಮತ್ತು ಊಟಕ್ಕೆ ಮುಂಚೆ ಊಟ ಒಂದು ಎರಡು ಟ್ಯಾಬ್ಲೆಟ್ ತಿಂತೀನಿ ನೀವು ಕೊಟ್ಟಿರೋದು ಆ ಟ್ಯಾಬ್ಲೆಟ್ ತಿಂದ್ಮೇಲೆ ಆದ್ಮೇಲೆ ಊಟ ಮಾಡಿದ್ರೆ ಮತ್ತೆ ಆಟೋಮೆಟಿಕಾಗಿ ವಾಮಿಟಿಂಗ್ ಆಗ್ತಾ ಇದೆ ಸರ್ ಹ್ಞೂ ಹ್ಞೂ ಹ್ಞೂ

ಹ್ಞೂ ಹೌದು ಸರ್

ಹೌದು ಸರ್ ಸರ್ ಸ್ಕ್ಯಾನಿಂಗ್ ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಸರ್

ಸರ್ ಇದು ಹೆವಿಯಾಗಿ ಸುಸ್ತು ಆಗ್ತಿದೆ ಸರ್ ಸುಸ್ತು ಜಾಸ್ತಿ ಆಗುತ್ತೆ ಸರ್ ಬೆವರು ಹೌದಾ ಸರ್ ಮತ್ತು ಬೆವರೂ ಜಾಸ್ತಿಯೇ ಬರುತ್ತೆ ಸರ್ ಮೋಶನ್ಸ್ ಹೋಗುವಾಗ

ಹಾಂ ಸರಿ ಸರ್ ಬೆಳಗ್ಗೆ ಬರ್ತೀವಿ ಸರ್ ಹ್ಞೂ ಸರ್ ತ್ಯಾಂಕ್ ಯು ಸರ್